ದೇಶದಲ್ಲಿ ಮದುವೆ ಅನ್ನೋದು ಒಂದು ಅದ್ದೂರಿಯಾಗಿ ಮದುವೆಯನ್ನು ಮಾಡುತ್ತಾರೆ ತಂದೆ ತಾಯಿಗಳು ಮಗ್ಳ ಮದುವೆ ಮಾಡಬೇಕು ಅಂತ ತುಂಬ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ದುಡ್ಡು ಕಾಸು ಅನ್ನು ಕೂಡಿಟ್ ಕೂಡಿಟ್ಟಿರುತ್ತಾರೆ ಮದುವೆಗೋಸ್ಕರ ಒಂದು ವರದಕ್ಷ್ಣೆಯನ್ನು ಕೊಡುತ್ತಾರೆ ಆ ವಧುವಿಗೆ ವರದಕ್ಷ್ಣೆಯನ್ನು ಕೊಟ್ಟು ವಧು ವರ್ದಕ್ಷ್ಣೆಯನ್ನು ರೂಪ ಉಡ್ಗೊರೆಯನ್ನು ವರದಕ್ಷ್ಣೆ ರೂಪದಲ್ಲಿ ಕೊಡುತ್ತಾರೆ ಆ ವರದಕ್ಷ್ಣೆಯ ಕಾರು ಬ ಮನೆ ಸೈಟು ಜಾಗ ತಟ್ಟೆ ಚೊಂಬು ಎಲ್ಲ ಇತ್ಯಾದಿಗಳನ್ನು ಕೊಡುತ್ತಾರೆ ಅದೇ ಒಂದು ಆಸ್ತಿಯಾದ್ರು ಸಾಲ ಸೂಲನಾದ್ರು ಮಾಡಿ ಮದುವೆಯನ್ನು ಮಾಡುತ್ತಾರೆ ಮದ್ವೆಗಳನ್ನು ಮಾಡುತ್ತಾರೆ ಅದೇ ಒಂದು ಅವಾ ಅವಾಗಿನ ಇದರಲ್ಲಿ ಜಾಸ್ತಿ ಬರೇ ಮದುವೆ ಮಾಡಿದರೆ ವರ್ದಕ್ಷ್ಣೆ ಕೊಡ್ಲೇಬೇಕಾಗಿತ್ತು ವರ್ದಕ್ಷ್ಣೆ ಕೊಡಲಿಲ್ಲ ಅಂದರೆ ಮದುವೆಗಳನ್ನು ಒಪ್ಕೊಳ್ತನೇ ಇರಲಿಲ್ಲ ಏನಾದ್ರೂ ವಸ್ತುಗಳನ್ನು ಉಡ್ಗೊರೆಯಾಗಿಯನ್ನು ಕೊಡಬೇಕಾಗಿತ್ತು ಮದುವೆ ಅನ್ನೋದೇ ಒಂದು ಸುಂದರವಾದ ಸಮ್ ವ್ಯಕ್ತಿಗಳ ಸಂಬಂಧವಿತ್ತು ಆದ್ರೆ ಮದುವೆ ವರದಕ್ಷ್ಣೆಯನ್ನು ಪಿಡುಗಾಗಿ ಹಿಡುಕೊಂಡು ವರ್ದಕ್ಷ್ಣೆ ತಂದೆ ಹೆಣ್ಣಿನ ತಂದೆ ತಾಯಿಗೆ ತುಂಬ ಕಷ್ಟವಾಗುತ್ತಿತ್ತು ಅವರು ಕೆಲವು ಜಮೀನುಗಳನ್ನು ಮಾರಿ ಅವರ ಮಗಳು ಚೆನ್ನಾಗಿರಬೇಕೆಂದು ಉಡ್ಗೊರೆಗಳನ್ನಾಗಿ ಕೊಡುತ್ತಿದ್ದರು ಜನರು ಮದುವೆಯಲ್ಲಿ ಅದ್ದೂರಿಯಾಗಿ ಸಂಭ್ರಮವನ್ನು ಮಾಡುತ್ತಾ ಉಂಗುರ ತಟ್ಟೆ ಚೊಂಬು ಬೆಳ್ಳಿ ಸೈಟು ಕಾರು ಬಂಗಲೆ ಇತ್ಯಾದಿಗಳನ್ನು ಕೊಟ್ಟು ಮಗ್ಳನ್ನು ಚೆನ್ನಾಗಿ ನೋಡ್ಕೊಂಳಂದು ವರ್ದಕ್ಷ್ಣೆಯನ್ನು ಕೊಡುತ್ತಾರೆ ಜನರು ಮದುವೆಯನ್ನೇ ಒಂದು ವರದಕ್ಷ್ಣೆ ರೂಪದಿಂದ ನೋಡುತ್ತಾರೆ ಅದೊಂದು ಪಿಡುಗಾಗಿ ಇದು ವರದಕ್ಷ್ಣೆ ಎನ್ನೋದು ಒಂದು ಪಿಡುಗಾಗಿದೆ ಇವಾಗ ಇತ್ತೀಚೆಗೆ ಹುಡ್ಗಿ ಸಿಗೋದೆ ಕಮ್ಮಿಯಾಗಿದ್ರಿಂದ ಬರೇ ಮದುವೆ ಮಾಡಿಕೊಟ್ರೆ ಸಾಕು ಅಂದು ವರದಕ್ಷ್ಣೆಗಳು ಕಮ್ಮಿಯಾಗಿದೆ ಅವಾಗಿನ ವರದಕ್ಷ್ಣೆ ತುಂಬ ಜಾಸ್ತಿಯಾಗಿತ್ತು ಮ್ ವರ್ದಕ್ಷ್ಣೆಯಿಂದಲೇ ಮೂಡಿತು ವರದಕ್ಷ್ಣೆ ಕೊಟ್ಟರೆ ಮದ್ವೆಯಂತ ಆಗಿತ್ತು ಈ ಯಾರ ಮನೇಲ್ಲಿ ಹೆಣ್ಣು ವರದಕ್ಷ್ಣೆ ಜಾಸ್ತಿ ಕೊಡ್ತಾರೋ ಅವ್ರ ಮನೆ ಹೆಣ್ ಒಪ್ತಿದ್ದರು ಆದರೆ ಇವಾಗ ಹೆಣ್ಗುಳೆ ಸಿಗೋದಿರೋದ್ರಿಂದ ಈ ಯಾರಾದ್ರೂ ಸರಿ ವರ್ದಕ್ಷ್ಣೆಯೇ ಬೇಡ ಮದುವೆಯಾಗಬೇಕೆಂದು ಮುಂದೆ ಹೊ ಬಂದಿದ್ದ ಮುಂದೆ ಬರ್ತಾರೆ ಈ ಹುಡ್ಗೀ ಸಿಗೋದೆ ಕಡಿಮೆ ಇರೋದ್ರಿಂದ ಯಾರೂ ವರದಕ್ಷ್ಣೆ ಏನು ಅಷ್ಟು ಕೊಡಲ್ಲ ಎಷ್ಟು ಏನು ಕೊಡ್ತಾರೋ ಅದನ್ನು ಮದುವೆ ಆಗಬೇಕು ಹುಡ್ಗಿ ಸಿಕ್ಕಿದ್ರೆ ಸಾಕು ಅಂತ ಮದುವೆ ಆಗೋಕ್ಕೆ ಒಪ್ಕೊಂಡು ಮುಂದೆ ಬಂದಿದ್ದಾರೆ ಈಗೇನು ಅಷ್ಟು ವರದಕ್ಷ್ಣೆಯಿಲ್ಲ ಆಗಿನ ಇದರಲ್ಲಿ ತುಂಬ ವರದಕ್ಷ್ಣೆ ಇತ್ತು ಮಗು ಹೆಣ್ಮಕ್ಳು ಹೆತ್ತಿದ್ರೆ ಸಾಕಪ್ಪ ದುಡ್ಡು ಮಾಡಬೇಕು ಮ ವರದಕ್ಷ್ಣೆ ಕೊಡಬೇಕು ಎಲ್ಲಿಂದ ತರೋದಪ್ಪ ಅಂತ ತಂದೆ ತಾಯಿಗೆ ಚಿಂತೆ ಆಗಿತ್ತು ಆ ಚಿಂತೆಯಿಂದ ಎಷ್ಟೊಂದು ಜನ ಜಮೀನು ಮಾರಿ ಮದುವೆಗಳನ್ನು ಮಾಡಿ ಅವರಿಗೆ ಉಂಗುರ ಸೈಟು ಬಾ ಎಲ್ಲ ಪ್ರತಿಯೊಂದು ಮಾಡಿ ಮದುವೆ ಮಾಡ್ತಿದ್ದರು ಈಗ ಒಂದು ಸ್ವಲ್ಪ ಹುಡ್ಗಿಯೇ ಗಂಡಿಗೆ ಸಿಗ್ದೇ ಇರೋದರಿಂದ ವರ ವಧುವಿಗೆ ಕಮ್ಮಿಯಾಗಿದೆ ಆದ್ದರಿಂದ ವರದಕ್ಷಿಣೆ ಹೆಣ್ಣು ಇವಾಗ ಕಮ್ಮಿಯಾಗಿದೆ ವರದಕ್ಷ್ಣೆ ಎನ್ನೋದೆ ಒಂದು ಪಿಡುಗಾಗಿ ಮಾಡಿಕೊಂಡಿರೋದ್ರಿಂದ ಜನ ಹೆಣ್ಣೂ ಹೆತ್ತಿದವರಿಗೆ ತುಂಬ ತೊಂದರೆಯಾಗಿ ಆತ್ಮಹತ್ಯೆಗೀಡಾಗಿ ವರದಕ್ಷ್ಣೆ ಕೊಟ್ಟು ಮತ್ತು ವರದಕ್ಷ್ಣೆ ತೊಗೊಂಡು ಮಾಡೋದು ಎಲ್ಲ ಅದೇ ಒಂದು ಇದಾಗಿ ಹೆಣ್ಮಕ್ಳು ಸಾಯೋದು ಎಲ್ಲ ನಡಿತಿತ್ತು ಈಗ ಒಂದು ಕಡಿಮೆಯಾಗಿದೆ ವರದಕ್ಷ್ಣೆ ಅನ್ನೋದೇ ಒಂದು ಈ ಪ್ರಪಂಚದಲ್ಲಿ ವರ್ದಕ್ಷ್ಣೆಯಿಂದಲೇ ನಡಿತಾ ಇತ್ತು ಪಸ್ಟ್ ಎಲ್ಲ ಇವಾಗ ಸ್ವಲ್ಪ ಹೆಣ್ಣು ಹುಡ್ಗಿ ಸಿಗೋದೇ ಕಮ್ಮಿಯಾಗಿರೋದ್ರಿಂದ ಸ್ವಲ್ಪ ಕಮ್ಮಿಯಾಗಿರೋದ್ರಿಂದ ಇವಾಗ ಹುಡ್ಗಿ ಸಿಕ್ಕಿದ್ರ್ ಸಾಕಪ್ಪ ಮದುವೆ ಮಾಡಿಕೊಂಡ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಮದುವೆ